ಸುದೀರ್ಘ ಬೈಕ್ನಿಂಗ್ ಟ್ರಿಪ್ಪಲ್ಲಿನ ಆರೋಗ್ಯ ಕಾಪಾಡ್ಕೊಳ್ಳೋದು ಭಾಳ ಪ್ರಮುಖ ಇದು ಹಾಗಾಗಿ ಲಾಂಗ್ ರೈಡ್ ಸುದೀರ್ಘ ಬೈಕ್ ಟ್ರಿಪ್ಪಲ್ಲಿ ಆರೋಗ್ಯ ಬಗ್ಗೆ ಭಾಳ ಗಮನ ಕೊಡ್ತೀವಿ ಏನಂದರೆ ನಾವು ದಾರೀಲಿ ಹೋಗುವಾಗ ತಣ್ಣೀರು ಕುಡಿಯೋದಿಲ್ಲ ಮನೆಯಿಂದನೇ ಕಾಯಿಸಿ ಆರಿಸಿದ ನೀರನ್ನು ಹಿಡ್ಕೊಂಡು ಬರ್ತೀವಿ ಆಹಾರ ಸಹ ಹಾಗೇ ದಾರಿಯಲ್ಲಿ ಸಿಗೋ ಸಿಕ್ಕುವ ಶುಚಿತ್ವ ಇಲ್ಲದ ಆಹಾರಗಳನ್ನು ತರೋದಿಲ್ಲ ಆದಷ್ಟು ಮನೆಯಿಂದನೇ ಆಹಾರ ತಂದು ನಾವು ಅದೇ ತಿಂತೀವಿ ಹಾಗಾಗಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ತೀವಿ ನಾವು ಆದಷ್ಟು ನಾವು ಮನೆ ಆಹಾರನೇ ಬಯಸ್ತೀವಿ ದಾರೀಲಿ ಸಿಕ್ಕಿದ ಶುಚಿತ್ವ ಇಲ್ಲದ ಆಹಾರವನ್ನ ತಿಂದು ನಮ್ಮ ಆರೋಗ್ಯನ್ನ ಹಾಳ್ಮಾಡ್ಕೊಳ್ಳೋದಿಲ್ಲ ಮತ್ತು ನಾವು ಬೈಕ್ ರೈಡಿಂಗ್ ಕ್ ಬೈಕ್ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ ಮೈ ಕೈ ನೋವು ಇದೆಲ್ಲ ಮಾಮೂಲಿ ಅದಕ್ಕೆ ನಾವು ಬೆನ್ನು ನೋವು ಭುಜ ನೋವು ಎಲ್ಲ ಬರ್ತಾ ಇರ್ತದೆ ಅದೆಲ್ಲ ಸಾಮಾನ್ಯ ಸಾಮಾನ್ಯ ಖಾಯ್ಲೆಗಳು ಬರ್ತಾ ಇರ್ತದೆ ಅದಕ್ಕೆ ನಾವು ಯಾವಾಗ್ಲೂ ಮುಲಾಮ್ಗಳು ಯಾವಾಗ್ಲೂ ಇಟ್ಟುಕೊಳ್ತೀವಿ ಬೆಳಿಗ್ಗಿಂದ ಸಂಜೆವರೆಗೆ ನಾವು ಬೈಕ್ ರೈಡ್ ಆದ ಮೇಲೆ ಒಂದು ಕಡೆ ಮೈಗೆ ತುಂಬ ಮುಲಾಮು ಆಯಿಲ್ ಹಚ್ಚಿ ವಿಶ್ರಾಂತಿ ತೊಗೊಳ್ತೇವೆ ದಿನಕ್ಕೆ ಒಂದು ಎಂಟು ಗಂಟೆ ವಿಶ್ರಾಂತಿ ತಗೊಂಡ್ರೆ ಉಂಟಲ್ಲ ಅವಾಗ ಎಲ್ಲ ಆಯಾಸ ಎಲ್ಲ ಮಾಯವಾಗಿ ಮುಂದಿನ ನೆಕ್ಸ್ಟು ಸುದೀರ್ಘ ಬೈಕಿಗೆ ಅನುವು ಆಗ್ತದೆ ಹಾಗಾಗಿ ಮನುಷ್ಯನಿಗೆ ನಾವು ರೈಡಿಂಗ್ ಎಷ್ಟು ನಾವು ಮುಖ್ಯನೋ ಅದೇ ರೀತಿ ಮ ವಿಶ್ರಾಂತಿಯು ಅಷ್ಟೇ ಮುಖ್ಯ ಈಗ ಹಗಲೂ ರಾತ್ರಿ ಹೀಗೆ ರೈಡ್ ಮಾಡಿದ್ರೆ ಮೈ ಕೈ ನೋವು ಸೊಂಟ ನೋವು ಭುಜ ನೋವು ಹೀಗೆಲ್ಲ ಅನುಭವಿಸ್ತೀವಿ ಹಾಗಾಗಿ ಮನುಷ್ಯನ ಲಿಮಿಟ್ ನೋಡ್ಬೇಕು ನಮ್ಮ ಜೀವ ಎಷ್ಟು ಸಾಮರ್ಥ್ಯ ತಾಳ್ಕೊಳ್ತದೆ ನಮ್ಮ ಜೀವಕ್ಕೆ ಕ್ಯಪಸಿಟಿ ಏನು ಅದ್ರ ನೋಡ್ಕೊಂಡು ಅದೇ ಪ್ರಮಾಣದಲ್ಲಿ ನಾವು ರೈಡ್ ಮಾಡಬೇಕಾಗ್ತದೆ ನಾವು ಹಾಗೇ ನಾವು ರೈಡ್ ಮಾಡ್ತಿರ್ಬೇಕಾರೆ ದಿನಕ್ಕೆ ಒಂದು ದಿವಸಕ್ಕೆ ಏನು ಅಬ್ಬಬ್ಬಾ ಅಂದ್ರೂ ಒಂದು ಆರು ಗಂಟೆ ಐದರಿಂದ ಆರು ಗಂಟೆ ರೈಡ್ ಮಾಡ್ತೀವಿ ನಂತರ ರೆಸ್ಟ್ ತಕೊಳ್ತೀವಿ ಹಾಗಾಗಿ ನಮ್ಮ ಆರೋಗ್ಯಾನು ಕಾಪಾಡ್ತೀವಿ ಜೊತೆಗೆ ನಾವು ಬೀದಿ ಬದಿ ಆಹಾರ ಎಲ್ಲ ಸೇವಿಸೋದಿಲ್ಲ ಆದಷ್ಟು ಮನೆಯಲ್ಲೆ ತಯಾರಿಸಿದ ಹೈಜೀನಿಕ್ ಹೈಜಿನಿಕ್ ಆಹಾರವೇ ತರ್ತೀವಿ ನೀರು ಸಹ ಹಾಗೆ ಮನೆಯಿಂದನೇ ಆದಷ್ಟು ಸಾಧ್ಯ ಆದಷ್ಟು ಮನೆಯಿಂದ ಬಿಸಿ ನೀರು ತರ್ತೀವಿ ಇನ್ ಕೇಸ್ ಬಿಸಿ ನೀರು ಖಾಲಿ ಆಯ್ತು ಅಂದರೆ ಬಿಸ್ಲೇರಿ ಹಾಗೇ ಇರುತ್ತೆ ಒಟ್ರಾಸಿ ಬೇರೆ ಯಾವ ನೀರನ್ನು ಕುಡಿಯೋದಿಲ್ಲ ಹಾಗಾಗಿ ಬೈಕಿಂಗ್ ಟ್ರಿಪ್ಗಳಲ್ಲಿ ಆದಷ್ಟು ನಾವು ಮನೆಯ ಆಹ್ರಾವನ್ನು ತಿಂದು ಲಿಮ್ಟೆಡ್ಡು ಪ್ರಯಾಣ ಮಾಡ್ತೀವಿ ಬೈಕಿದೆ ಪೆಟ್ರೋಲ್ ಇದೆ ಅಂತ ಬೆಳಗ್ಗಿಂದ ರಾತ್ರಿ ರಾತ್ರಿಯಿಡಿ ಎಲ್ಲ ಸುತ್ತೋದೇ ಇಲ್ಲ ದಿನಕ್ಕೆ ಐದರಿಂದ ಆರು ಗಂಟೆ ಮಾಡಿ ಅಲ್ಲಿಗೆ ರೆಸ್ಟ್ ತಗೊಂಡು ನಮ್ಮ ಮುಂದಿನ ಪ್ರಯಾಣ ಮುಂದಿನ ದಿವಸ ಮರುದಿವ್ಸಕ್ಕೆ ನಾವು ಮುಂದೂಡ್ತೀವಿ ಹಾಗಾಗಿ ನಮಗೆ ಲಾಂಗ್ ರೈಡ್ ಸುದೀರ್ಘ ಬೈಕಿಂಗ್ ಟ್ರಿಪ್ಗಳಲ್ಲಿ ನಮಗ್ ಏನೂ ಸಮಸ್ಯೆ ಆಗೋಲ್ಲ